ಆಂ ಸಾಯಿ ಗೋಕುಲ ಎನ್ ಜಿ ಒ ಅಲ್ವಾ ಆಂ ನಾವು ಫಂಡ್ ರೈಸಿಂಗ್ ಕಡೆಯಿಂದ ಕಾಲ್ ಮಾಡ್ತಾಯಿದ್ದೀವಿ ಸುಧಾಕರ್ ಅಂತ ಈಗ ನಾ ಚಿಕ್ಕ ಚಿಕ್ಕ ಎನ್ ಜಿ ಒಗಳಿಗೆ ನಾವು ಬಿಲ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅವ್ರಿಗೆ ಫಂಡ್ ಯಾವ ಥರ ರೈಸ್ ಮಾಡಬೇಕು ಅವ್ರಿಗೆ ಡಾಕುಮೆಂಟೇಶನ್ ಅಪ್ಗ್ರಿಡೇಷನ್ ಅಂಥದ್ದಾಗ್ಲಿ ಇದ್ರ ಬಗ್ಗೆ ನಾವು ಅವ್ರಿಗೆ ಅವೇರ್ನೆಸ್ ಕೊಡ್ತಾಯಿದ್ದೀವಿ ನಿಮ್ಮ ಹತ್ರ ನಿಮ್ಮ ಹತ್ರ ಟ್ವಲ್ ಎ ಏಯ್ಟಿ ಜಿ ಎಸ್ ಟಿ ಆರ್ ಎ ಡಾಕ್ಮೆಂಟ್ಸ್ ಇದ್ದಾವಾ ಮತ್ತು ಆಡಿಟ್ ಎಲ್ಲ ಆನ್ ಟೈಮ್ ನಡೀತಾ ಇದೆಯಾ ಓಕೆ ಈಗ ನಿಮಗೆ ಫಂಡ್ ರೈಸ್ ಯಾವ ಥರ ಮಾಡ್ತಿದ್ದೀರಾ ನೀವು ಓಕೇ ಹೌದು ನಾವು ಆ್ಯಕ್ಚುಲೀ ನಿಮ್ಮ ಆರ್ಗನೈಜೇಷನ್ ಪ್ರೊಫೈಲು ನಿಮ್ಮ ಹತ್ರ ಇದ್ದರೆ ನಮಗೆ ಕಳಿಸ್ಕೊಡಿ ಮತ್ತು ಅದ್ರ ಜೊತೆಗೇ ನಾವು ಯಾವ ಥರ ಫಂಡ್ ರೈಸ್ ಮಾಡ್ತೀವಿ ಅಂದರೆ ನಿಮ್ಮ ಆರ್ಗನೈಜೇಷನ್ ವೆಬ್ಸೈಟ್ ಡೆವಲಪ್ಮೆಂಟ್ ಅಂಥದ್ದು ಮಾಡ್ಕೊಡ್ತೀವಿ ಮತ್ತು ಸೋಶಲ್ ಮೀಡ್ಯಾದಲ್ಲಿ ಈಗ ಮೇಯ್ನ್ಲಿ ಆ ಫಂಡ್ ರೈಸ್ ಆಗ್ತಾಯಿರೋದು ಸೋಶಲ್ ಮೀಡಿಯಾದಿಂದಾನೆ ತುಂಬ ಫಂಡ್ ರೈಸ್ ಮಾಡ್ತಿದ್ದೀವಿ ಅಂದರೆ ಇನ್ಸ್ಟಾಗ್ರಾಮ್ ಅಂಥದ್ದಾಗಲಿ ಫೇಸ್ಬುಕ್ ಆಗಲಿ ಮತ್ತು ನಿಮ್ಮ ವೆಬ್ಸೈಟ್ ಲಿಂಕ್ಡ್ಇನ್ ಈ ಥರ ನಾವು ಶಿ ಎಸ್ ಆರ್ ಫಂಡು ರೈಸ್ ಮಾಡ್ತಾಯಿದ್ದೀವಿ ಬೇರೆ ಬೇರೆ ಕಂಪ್ನಿಗಳಿಗೆ ರೆಫರ್ ಮಾಡ್ತೀವಿ ನೀವು ಮಾಡೋ ವರ್ಕನ್ನ ನಾವು ಎಕ್ಸ್ಪೋಸ್ ಮಾಡ್ತೀವಿ ಎಕ್ಸ್ಪೋಸ್ ಅಂದರೆ ನೀವು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀರಾ ಅದೆಲ್ಲ ನಾವು ಒಂದು ಡಿಫ್ರೆಂಟ್ ವೆಬ್ಸೈಟ್ಸ್ಗೆ ಮತ್ತು ಸಿ ಎಸ್ ಆರ್ ಯಾರು ಮೇಯ್ನ್ಲಿ ಕಾಂಟ್ರಿಬ್ಯುಷನ್ ಮಾಡ್ತಾ ಇದ್ದಾರೊ ಅವ್ರಿಗೆ ನಾವು ಅಪ್ರೋಚಾಗಿ ನಿಮ್ಮ ಆರ್ಗನೈಜೇಷನ್ನು ನಾವು ಎಕ್ಸ್ಪೋಸ್ ಮಾಡ್ತೀವಿ ಅಲ್ಲಿ ಮ್ಯಾಕ್ಸಿಮಮ್ ನಿಮ್ಮ ಆರ್ಗ್ನೇಷನ್ ಪ್ರೊಫೈಲ್ ನೋಡಿ ನಾವು ನಿಮಗೆ ಫಂಡ್ ಕೊಡೊ ಥರವೇ ನೊಡ್ತೀವಿ ನೊಡ್ತೀವಿ ಮತ್ತು ನೀವು ಲೋಕಲ್ ಫಂಡ್ ಯಾವ ಥರ ಆರ್ಗನೈಜ್ ಮಾಡ್ತಾ ಇದ್ದೀರೋ ಇಲ್ಲ ನಾವೇನಾದ್ರೂ ಎಕ್ಸ್ಪ್ಲೈನ್ ಮಾಡಬೇಕಾ ಇಲ್ಲ ಆಲ್ರೆಡಿ ಮಾಡ್ತಿದ್ದೀರಾ ಓಕೇ ಓಕೆ ಆಂ ನಾವು ಆಂ ಆ್ಯಕ್ಚುಲಿ ನಾವು ಹೇಗೆ ಮಾಡ್ತೀವಿ ಅಂದರೆ ಈ ಥರ ಆರ್ಗನೈಜೇಷನ್ಗೆ ಫಂಡ್ ಎಲ್ಲ ರೈಸ್ ಮಾಡೋಕ್ಕೆ ನಾವು ಸ್ವಲ್ಪ ಚಾರ್ಜಸ್ ಮಾಡ್ತೀವಿ ಅಂದರೆ ನಿಮಗೆ ಚಾರ್ಜಸ್ ಸ್ಟಾರ್ಟಿಂಗಲ್ಲೇ ಮಾಡೋಲ್ಲ ನಾವು ಮಿನಿಮಮ್ ಸ್ಟಾರ್ಟಿಂಗಲ್ಲಿ ಟೆನ್ ಪರ್ಸೆಂಟ್ ತಕೊಂಡು ಆಮೇಲೆ ನಿಮಗೆ ಫಂಡ್ ಎಲ್ಲ ರೈಸ್ ಮಾಡಿ ಬಂದಾದ ಮೇಲೆ ನಾವು ಆಂ ಒಂದು ಲಕ್ಷಕ್ಕೆ ಟೆನ್ ಪರ್ಸೆಂಟ್ ಅಂತ ತಗೊಂತಿವಿ ಅಂದರೆ ನಿಮಗೆ ಲೋಕಲ್ ಫಂಡು ಯಾವ ಥರ ರೈಸ್ ಮಾಡಬೇಕು ಅನ್ನೋದು ಕೌನ್ಸ್ಲರ್ ಮೀಟ್ ಆಗೋ ಅಂಥದ್ದಾಗ್ಲಿ ನಿಮ್ಮ ಲೋಕಲ್ ಲೀಡರ್ಸು ಮೀಟ್ ಆಗೋ ಅಂಥದ್ದಾಗ್ಲಿ ನಮ್ಮ ಟೀಮ್ ಬಂದು ಸಾಯಿ ಗೋಕುಲ ಇಂಥ ಕೆಲಸ ಮಾಡ್ತಿದೆ ಈ ಥರ ಎಲ್ಲ ಮಾಡ್ತಿದೆ ಅನ್ನೋದೂ ಮಾಡ್ತಾಯಿದ್ದೀವಿ ಸರ್ ಓಕೆ ಹಾಂ ಹಾಂ ಹಾಂ ಓಕೆ ಸರ್ ಹ್ಞೂ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು